ನಾನು ಒಂದೂ ಹೊಸ ತಿನಿಸು ಕಲಿತ್ಕೊಂಡಿದ್ದು ಯಾವ ರೀತಿ ಅಂತಂದ್ರೆ ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ ಆ ವಿಡಿಯೋನಲ್ಲಿ ಯಾವ ತಿನಿಸು ಮಾಡಿದ್ರಪ್ಪಾ ಅಂತಂದ್ರೆ ಡೋಣಸ್ ಅಂತ ಅದು ಯಾವ ರೀತಿ ಅಂತ ಅಂತಂದರೆ ಹಾಂ ಡೋಣಸ್ ಅಂದರೆ ಸಿಹಿಯಾದ ಒಂದು ಪದಾರ್ಥ ಆಗಿದೆ ಅದು ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಗೋಧಿಹಿಟ್ಟು ಮೊದಲು ಆಮೇಲೆ ಬಾಳೆಹಣ್ಣು ಒಂದು ಒಂದು ಮತ್ತು ಸ್ವಲ್ಪ ಹಾಲು ಮತ್ತೆ ಮೊಟ್ಟೆಗಳು ಮೊಟ್ಟೆಗಳನ್ನ ಒಡೆದು ಅದರಲ್ಲಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಒಂದು ಆ ಅರ್ಧ ಗಂಟೆ ಆದ ನಂತರ ಆ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಮತ್ತೆ ಆ ಹಿಟ್ಟನ್ನ ತೆಗೆದುಕೊಂಡು ಒಂದು ಚಪಾತಿ ತರಹ ಮಾಡಬೇಕು ಮಾಡಿದ ನಂತರ ಹಾಂ ಅದಕ್ಕೆ ನಮಗೆ ಬೇಕಾದಂತಹ ಒಂದು ರೀತಿಯಲ್ಲಿ ಶೇಪನ್ನು ನಾವು ಕೊಡಬೇಕು ಕೊಟ್ಟಿದ ನಂತರ ಕರೀಬೇಕಲ್ಲ ಕರೀಬೇಕಂತಂದ್ರೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಇವು ಒಂದು ಮಾಡ್ದಂತಹ ಡೋಣಸ್ ಆ ಒಂದು ಶೇಪ್ ಮಾಡ್ದಂತಹ ಅಂದು ಅದರಲ್ಲಿ ಬಿಟ್ಟು ನಂತರ ಆ ಒಂದು ಆಂ ಕಡಾಯಿಯಿಂದ ತೆಗೆದುಕೊಂಡು ಸ್ವಲ್ಪ ಆರಿದ ನಂತರ ತಿನ್ನಬೇಕು ಆ ಆರಿದಂತಹ ತಿನಿಸು ನಮ್ಮ ಮನೆಯಲ್ಲಿ ಎಲ್ಲರಿಗೆ ಕೊಟ್ಟೆ ಕೊಟ್ಟೆ ಅದನ್ನು ತಿಂದೆನಂತ ಎಲ್ಲರೂ ತುಂಬ ಖುಷಿಪಟ್ಟರು ತುಂಬ ಒಳ್ಳೇ ರೀತಿಯಿಂದ ಪ್ರೋತ್ಸಾಹ ನೀಡಿದ್ರು ಒಳ್ಳೆ ರುಚಿಯಾಗಿದೆ ಒಳ್ಳೆ ರೀತಿಯಾಗಿದೆ ಇದೇ ರೀತಿಯಾಗಿ ಸ ಚೆನ್ನಾಗಿ ಇನ್ನೂ ಹೊಸ ಪದಾರ್ಥಗಳನ್ನು ಕಲಿತ್ಕೋ ಅಂತ ಹೇಳಿದ್ರು ನನಗೂ ತುಂಬ ಖುಷಿಯಾಯಿತು ಅದೇ ರೀತಿಯಾಗಿ ನಾನು ಕೂಡ ಮತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಾಗಿ ಹಾಂ ಮೊದಲು ಫಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬ ಪ್ರೋತ್ಸಾಹ ಮಾಡಿದ್ರು ಮತ್ತೆ ನಂತರ ಹಾಗೇ ಮಾಡ್ತಾ ಮಾಡ್ತಾ ಇವಾಗ ತುಂಬನೇ ಈಸಿಯಾಗಿ ಮತ್ತೆ ತುಂಬ ಬೇಗನೇ ಮಾಡಲಿಕ್ಕೆ ನಾನು ಕಲ್ತ್ಕೊಳ್ತಾ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ